ಹಲೋ ಹಾಂ ಸ್ವಾತಿ ಹೇಗಿದಿಯಾ ಆರಾಮಾ ಹಾಂ ನಾನು ಆರಾಮ ಹಾಂ ಸ್ವಾತಿ ನಿಮ್ಮೂರಿಗೆ ಬರೋಣ ಅನ್ಕೊಂಡಿದ್ದೆ ಗೋಕಾಕ್ಗೆ ಹಾಂ ನೆಕ್ಸ್ಟ್ ವೀಕೆ ನೆಕ್ಸ್ಟ್ ಶನಿವಾರ ಭಾನುವಾರ ರಜೆ ಇರೋದ್ರಿಂದ ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಬರೋಣ ಅಂತ ಅಂದ್ಕೊಂಡಿದ್ವಿ ಹಾಂ ಹೌದು ಈಗ ನಿಮ್ಮೂರಲ್ಲಿ ತುಂಬ ಚೆನ್ನಾಗಿ ಸಿಗೋಂಥ ತಿಂಡಿಗಳ್ಯಾವ್ದು ನಿಮ್ಮೂರಿನ ಸ್ಪೆಷಲ್ ತಿಂಡಿಗಳ್ಯಾವ್ದು ಊಟ ತಿಂಡಿಯೆಲ್ಲ ಯಾವುದು ಏನು ಅದರ ಬಗ್ಗೆ ಒಂಚೂರು ಬೆ ತಿಳ್ಕೊಬೇಕಿತ್ತು ಈಗ ನಾವು ಮಲೆನಾಡವರು ನಮ್ಮದು ಮಲೆನಾಡು ಅಡಿಗೆ ಊಟ ಮಾಡಿ ಮಾಡಿ ನಮಗೂ ಬೇಜಾರಾಗಿರತ್ತೆ ನಿಮ್ಮ ಕಡೆ ಜೋಳದ ರೊಟ್ಟಿ ತುಂಬ ಚೆನ್ನಾಗಿರತ್ತೆ ಅಂತ ಹೇಳಿ ನೀನು ತಂದಾಗ ನಾನು ತಿಂದು ನೋಡಿದ್ದೆ ಜೋಳದ ರೊಟ್ಟಿ ಜೊತೆಗೆ ಕಾಳು ಪಲ್ಯಗಳು ಮತ್ತು ಎಣ್ಣೆಗಾಯಿ ಪಲ್ಯ ಅದು ವಿಧ ವಿಧವಾದ ಪುಡಿಚಟ್ನಿಗಳು ಇದೆಲ್ಲ ಎಲ್ಲಿ ಯಾವ ಹೋಟೆಲ್ನಲ್ಲಿ ಚೆನ್ನಾಗಿ ಸಿಗತ್ತೆ ಅಲ್ಲಿ ಆಮೇಲೆ ನಿಮ್ಮೂರಿನ ಸ್ಪೆಷಲ್ ತಿಂಡಿ ಯಾವುದು ನನಗೆ ಗೊತ್ತಿದ್ದಂಗೆ ಕರದಂಟು ಅಂತ ಕೇಳಿದ್ದೆ ಹಾಂ ಕರದಂಟು ಅಂದರೆ ಏನು ಹೇಗಿರತ್ತೆ ಅದು ಸ್ವೀಟಾ ಅಂತ ಬೇಕಿತ್ತು ಓ ಕರದಂಟು ಸ್ವೀಟಲ್ಲ ತುಂಬ ಚೆನ್ನಾಗಿರತ್ತೆ ಅಂತ ಹೇಳಿ ಕೇಳಿದ್ದೆ ಅದೇ ಎಲ್ಲ ಗೋಡಂಬಿ ದ್ರಾಕ್ಷಿ ಬಾದಾಮಿ ಅಂಟು ಎಲ್ಲ ಹಾಕಿ ತುಪ್ಪದಲ್ಲಿ ಕರ್ದ್ಬಿಟ್ಟು ಮಾಡ್ತಾರಲ್ಲ ಅದು ಹಾಂ ಅದಕ್ಕೆ ನಾನು ಅಲ್ಲಿ ಯಾವ ಅಂಗಡಿಯಲ್ಲಿ ಚೆನ್ನಾಗಿರತ್ತೆ ಬಸವೇಶ್ವರ ಸ್ವೀಟ್ಸಾ ಹಾಂ ಮತ್ತೆ ಅಲ್ಲಿ ಖಾರ ತಿಂಡಿಗಳು ಏನು ಜಾಸ್ತಿ ಅಲ್ಲಿ ಮಾಡ್ತಾರೆ ಮಂಡಕ್ಕಿ ಸ್ಪೆಷಲ್ಲಾ ಹಾಂ ಮಂಡಕ್ಕಿ ಅಂದರೆ ನಮ್ಮ ಕಡೆ ಮಂಡಕ್ಕಿ ಗಟ್ಟಿ ಮಂಡಕ್ಕಿ ನಿಮ್ಮ ಕಡೆ ಟೊಳ್ಳು ಮಂಡಕ್ಕಿ ಅಲ್ವಾ ಉಸಲಿ ಮಂಡಕ್ಕಿ ಉಸಲಿ ಮಾಡ್ತೀವಲ್ಲ ನಾವು ಮಾಡೋಕ್ಕೂ ನಿಮ್ಮ ಕಡೆಗೂ ತುಂಬ ವ್ಯತ್ಯಾಸ ಇದೆ ಹಾಂ ಖಾನಾವಳಿಸ್ ಖಾನಾವಳಿ ತುಂಬ ಜಾಸ್ತಿಯಲ್ಲ ನಿಮ್ಮ ಕಡೆ ಈವಾಗ ನಾವು ರೊಟ್ಟಿ ಊಟ ಮಾಡಬೇಕು ಅಂತಂದರೆ ಖಾನಾವಳಿಗೆ ಹೋಗ್ಬೇಕಲ್ವಾ ಹಾಂ ಜೋಳದ ರೊಟ್ಟಿ ಮತ್ತು ಎಣ್ಣೆಗಾಯಿ ಪಲ್ಯ ಬೇಕು ಕ ಈಗ ನೀವು ಮೊಳಕೆ ಕಾಳು ಮಡಕೆ ಕಾಳು ಮತ್ತು ಹೆಸರುಕಾಳು ಮೊಳಕೆಕಾಳು ಪಲ್ಯಗಳು ಸಿಗತ್ತಲ್ಲ ಅದು ಮತ್ತು ಚಟ್ನಿಪುಡಿಗಳು ಅಂದರೆ ಶೇಂಗಾ ಚಟ್ನಿ ಆ ಥರ ಚಟ್ನಿಪುಡಿಗಳು ಖಾರ ಚಟ್ನಿ ನಿಮ್ಮ ಕಡೆ ಮಾಡ್ತಾರಲ್ಲ ನೀನು ಯಾವಾಗಲೂ ತೊಗೊಂಡು ಬರ್ತಿದ್ಯಲ್ಲ ಅದು ಅದೆಲ್ಲ ಸಿಗೋಂಥ ಒಳ್ಳೆಯ ಒಂದು ಇದಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ವಿ ಬಂದಾಗಲ್ಲೇ ಊಟ ಮಾಡಬೇಕು ಅಂತ ಅದಕ್ಕೆ ನಿನ್ನನ್ನೇ ಒಂದು ಸಲ ಕೇಳ್ಬಿಟ್ರೆ ಎಲ್ಲಿದೆ ಯಾವ ಹೋಟೆಲ್ ಬೆಟರು ಅಥವಾ ಯಾವುದು ಬೇಕ್ರಿಯಲ್ಲಿ ನಮಗೆ ಅದೇ ಕರದಂಟು ಅಂದೆನಲ್ಲ ಯಾವ ಬೇಕ್ರಿಯಲ್ಲಿ ಚೆನ್ನಾಗಿ ಸಿಗತ್ತೆ ಅಂತ ನಿನ್ನನ್ನೇ ಕೇಳ್ಕೊಂಬಿಟ್ರೆ ನಾಳೆ ಅಲ್ಲಿ ಬಂದಾಗ ಗೂಗಲಲ್ಲಿ ಮ್ಯಾಪ್ ಹಾಕ್ಕೊಂಡು ಡೈರೆಕ್ಟಾಗಿ ಅಂಗಡಿ ಹೆಸ್ರಾಕ್ಕೊಂಬಿಟ್ರೆ ಅಲ್ಲೇ ಹೋಗಿ ನಾವು ತೊಗೊಂಬರಕು ಸುಲಭ ಆಗತ್ತಲ್ಲ ಅದಕ್ಕೇ ನಾನು ನಿನಗೆ ಈವಾಗ ಕಾಲ್ ಮಾಡಿದೆ ಹಾಂ ಬಸವೇಶ್ವರ ಖಾನಾವಳಿ ಆಯಿತು ಬಸವೇಶ್ವರ ಖಾನಾವಳಿ ಕರೆಕ್ಟ್ ಹನ್ನೆರಡು ಗಂಟೆಗೆ ಊಟ ಚನ್ನಾ ಸ್ಟಾರ್ಟ್ ಮಾಡ್ತಾರಲ್ವಾ ಮಧ್ಯಾಹ್ನ ಸರಿ ಆಯಿತು ಅಲ್ಲಿ ನನಗೆ ರೊಟ್ಟಿ ಊಟ ಎಲ್ಲ ಸಿಗತ್ತೆ ಹಾಂ ಹಾಂ ಇದಕ್ಕೆ ನಾನು ಬಸವೇಶ್ವರ ಸ್ವೀಟ್ಸಾ ಚೆನ್ನಬಸ್ವೇಶ್ವರ ಸ್ವೀಟ್ಸ್ ಅಲ್ಲಿ ನನಿಗೆ ಹೋ ಕರದಂಟು ಹಾಂ ಆಮೇಲೆ ಧಾರವಾಡ ಇದು ಏನು ಕುಂದಾ ಬೆಳಗಾಂ ಕುಂದಾ ಕೂಡ ಸ್ವೀಟ್ ಅಲ್ವಾ ಚೆನ್ನಾಗಿ ಸಿಗತ್ತಾ ಅಲ್ಲಿ ತೊಗೋಬೌದಲ್ಲ ನಾನು ಹಾಂ ನನಗೆ ಇಲ್ಲಿ ತೊಗೊಂಡು ಬಂದು ಇಲ್ಲೆಲ್ಲರಿಗೂ ಕೊಡಬೇಕು ಅಂತ ಇದೆ ಅದಕ್ಕೆ ನನಗೆ ಪಾರ್ಸೆಲ್ ತೊಗೊಂಡು ಬರೋ ಐಡಿಯಾನು ಇದೆ ಮತ್ತು ಜೋಳದ ರೊಟ್ಟಿ ನೀನು ಎಷ್ಟು ದಿನ ಇಟ್ಟರೂ ಚೆನ್ನಾಗಿರತ್ತಲ್ಲ ಗಟ್ಟಿ ರೊಟ್ಟಿ ಅದಕ್ಕೆ ನಾನೊಂದು ನೂರು ರೊಟ್ಟಿ ತೊಗೊಂಡು ಬಂದರೆ ಚಟ್ನಿಪುಡಿಗಳು ಮತ್ತು ರೊಟ್ಟಿಗಳು ಅವೆಲ್ಲ ಅಲ್ಲಿ ಸಿಗತ್ತಲ್ಲ ತೊಗೊಂಡ್ಬಂದ್ರೆ ಇಲ್ಲಿ ಎಲ್ಲರಿಗೂ ಕೊಡೋಕ್ಕೂ ಆಗತ್ತೆ ಅಂತ ಹೇಳಿ ಅಂದುಕೊಂಡು ನಿನಗೆ ಫೋನ್ ಮಾಡಿದ್ದೆ ಸರಿ ಕಣೆ ಹಾಂ